ನಮ್ಮ ಪ್ರದೇಶದಲ್ಲಿ ವಿಜಯನಗರ ಜಿಲ್ಲೆ ಈ ಪ್ರದೇಶದಲ್ಲಿ ಗುಲ್ಬರ್ಗ ಇನಿವಲ್ ಸಿಟಿ ಅಂತ ಇದೆ ಆ ಇನಿವಲ್ ಸಿಟಿಯಲ್ಲಿ ನಮಗೆ ಬೀದಿ ನಾಟಕದ ತರಬೇತಿ ಬೀದಿ ನಾಟಕದ ತರಬೇತಿಗಳನ್ನು ಮಾಡಿದ್ರು ಅದರಲ್ಲಿ ಕೂಡ ನಾವು ಭಾಗವಹಿಸಿ ಅಂತ ಬೀದಿ ನಾಟಕಗಳನ್ನು ನಾವು ಈಗ ಕಲಿತುಕೊಂಡು ಬೇರೆ ಬೇರೆ ಊರಿಗೆ ಹೋಗಿ ಅಂತಹ ಪ್ರದರ್ಶನಗಳನ್ನು ಮಾಡಿ ಬೀದಿ ನಾಟಕವನ್ನು ಸುಮಾರು ಬಳ್ಳಾರಿ ಜಿಲ್ಲೆಯಲ್ಲಿ ಹತ್ತು ಹನ್ನೆರಡು ತಾಲೂಕುಗಳಲ್ಲಿ ಬೀದಿ ನಾಟಗಳನ್ನು ನಾವು ಮಾಡಿದ್ದೇವೆ ಮತ್ತು ಶೈಕ್ಷಣಿಕವಾಗಿ ಕಾರ್ಯಕ್ರಮಗಳಂದರೆ ಶೈಕ್ಷಣಿಕ ಕಾರ್ಯಕ್ರಮಗಳಂದರೆ ನಮ್ಮ ಊರಲ್ಲಿ ಬಯಲಾಟ ಈ ಥರ ಕಾರ್ಯಕ್ರಮಗಳಲ್ಲಿ ಕೂಡ ನಾವು ಭಾಗವಹಿಸಿ ಅದರಲ್ಲಿ ಪಾತ್ರ ಮಾಡಿ ಅಭಿನಯಿಸಿದ್ದೇವೆ ಮತ್ತು ರಂಗಗೀತೆಗಳು ಇಂಥಾ ರಂಗಗೀತೆಗಳನ್ನು ಕೂಡ ನಾವು ಕಲಿತು ಸ್ವಂತ ನಾವು ಕಲಿತ್ಕೊಂಡು ರಂಗಗೀತೆಗಳನ್ನು ಕೂಡ ಬಯಲು ನಾಟಕರು ಬಯಲು ನಾಟಕದ ರಂಗಗೀತೆಗಳು ಬಯಲು ನಾಟಕದ ರಂಗಗೀತೆಗಳನ್ನು ಕೂಡ ನಾವು ಅಭಿನಯ ಅಭಿನಯದ ಮೂಲಕ ನಾವು ಬೇರೆ ಬೇರೆ ಊರಲ್ಲೆ ಹೋಗಿ ಸಂಘ ಸಂಸ್ಥೆಗಳು ಅವರು ಕರೆಸಿದರೆ ಅಲ್ಲಿ ಓಗಿ ಅವರು ಕೊಟ್ಟಂಥ ಕಾಣಿಕೆಯನ್ನು ಸ್ವೀಕಾರ ಮಾಡಿ ಅಂಥಲ್ಲಿ ಕೂಡ ಹೋಗಿ ನಾವು ಬಯಲು ನಾಟಕದ ರಂಗಗೀತೆಗಳನ್ನು ಹಾಡಿ ತೃಪ್ತಿ ತೃಪ್ತಿಯಿಂದ ಅವರು ಕೊಟ್ಟ ಕಾಣಿಕೆಯನ್ನು ಸ್ವೀಕಾರ ಮಾಡಿ ಬಂದಿದ್ದೇವೆ ಮತ್ತು ಶಾಲಾ ಕಾಲೇಜುಗಳಲ್ಲಿ ಕೂಡ ನಾವು ಹೋಗಿ ಕಾರ್ಯಕ್ರಮವನ್ನು ಮಾಡಿ ಅಂಥ ಮಕ್ಕಳಿಗೆ ಕೂಡ ಈ ತರ ನೀವು ಕಾರ್ಯಕ್ರಮ ಕಲೆ ಕಲಾ ಪ್ರಕಾರಗಳು ಕೂಡ ನೀವು ಕಲಿಬೇಕು ಮಾಡಬೇಕಂತೆಳಿ ಅವರಿಗು ಕೂಡ ನಮ್ಮ ಕಲೆಯ ಮುಖಾಂತರ ಕೂಡ ಅವರಿಗೆ ಸುಳಿವು ಕೊಟ್ಟು ನಾವು ಬಂದಿದ್ದೇವೆ ಅಂಥಾ ಈಗಿನ ಮಕ್ಕಳಿಗೆ ಕಲೆಯ ಬಗ್ಗೆ ಹಾಡುಗಾರಿಕೆ ಬಗ್ಗೆಯಾಗಲಿ ನಾಟಕದ ಬಗ್ಗೆಯಾಗಲಿ ತರಬೇತಿ ಇಲ್ಲ ಅಂಥ ಒಂದು ಮಕ್ಕಳು ಕಲೆಯನ್ನು ಕಲಾ ಪ್ರಕಾರಗಳನ್ನು ತರಬೇತಿ ಪಡೆಯಬೇಕಂದರೆ ಕರ್ನಾಟಕ ಸರ್ಕಾರ ಆಗಲಿ ರಾಜ್ಯ ಸರ್ಕಾರದಿಂದ ಆಗಲಿ ಯಾವುದಾದರು ಒಂದು ಅನುದಾನದ ಮುಖಾಂತ್ರ ಮಕ್ಕಳಿಗೆ ಕೊಟ್ಟರೆ ಮಕ್ಕಳು ಬೇರೆ ಕಡೆಯಿಂದ ಹೋಗಿ ಕಲಿತು ಅವರು ಒಂದು ಇಂಥ ಕರೆ ಪ್ರಕಾರಗಳನ್ನು ಕಲಿತುಕೊಂಡು ಮುಂದೆ ಬರಬಹುದು ಶಾಲೆಯಲ್ಲಿ ಕೂಡ ರಂಗಗೀತೆಗಳು ಬಯಲು ನಾಟಕ ಇಂಥ ಒಂದು ಕಾರ್ಯಕ್ರಮಗಳು ಫಂಕ್ಷನ್ಗಳು ಏನಾದರು ಮಾಡಿದರೆ ಶಾಲೆಯಲ್ಲಿ ಪಂಕ್ಷನ್ ಮಾಡಿದ್ರೆ ಅಂತಹ ಫಂಕ್ಷನಲ್ಲಿ ಮಕ್ಕಳಿಗೆ ಆಗಸ್ಟ್ ಹದಿನೈದು ದಿನದಗಳಲ್ಲಿ ಮತ್ತು ಜನವರಿ ಇಪ್ಪತ್ತಾರು ಕರ್ನಾಟಕ ರಾಜ್ಯೋತ್ಸವ ಇಂಥ ದಿನಗಳಲ್ಲಿ ಕಾರ್ಯಕ್ರಮಗಳನ್ನು ಅಲ್ಲಿ ಮಕ್ಕಳಿಗೆ ಮಾಡೋದ್ರಿಂದ ಮಕ್ಕಳು ಮೈಂಡ್ ಫ್ರೆಶ್ ಆಗಿರುತ್ತದೆ ಅಂಥ ನನ್ನ ಒಂದು ಅಭಿಪ್ರಾಯ ಸಂಸ್ಥೆಗಳು ಸಂಸ್ಥೆಗಳು ಯಾವುವು ಇದುವರೆಗೆ ಯಾವ ಸಂಸ್ಥೆ ಮುಂದೆ ಬಂದಿಲ್ಲ ಕಲಾ ಪ್ರಕಾರಗಳು ಮಾಡೋದಕ್ಕೆ ಯಾವ ಸಂಸ್ಥೆ ಮುಂದೆ ಬಂದಿಲ್ಲ ಕೆಲವೊಂದು ಸಂಸ್ಥೆಗುಳು ಮಾತ್ರ ಯಾವ ಅಂದರೆ ಸ್ನೇಹ ಸಂಸ್ಥೆ ಅಂತ ಒಂದು ಕೂಡ್ಲಿಗೆಯಲ್ಲಿ ಮಾಡಿದ್ರು ಅವರು ಇಂಥ ಕಾರ್ಯಕ್ರಮ್ಗಳು ಇದ್ರೆ ನೀವು ಮಾಡಿಸ್ರಿ ನಾವು ಅದಕ್ಕೇನು ಸಹಕಾರ ಮಾಡಬೇಕು ಹೇಳ್ರಿ ಮುಂಚಿತವಾಗಿ ನಮ್ಮ ಕೈಲಾದಷ್ಟು ನಾವು ನಮ್ಮ ಸಂಸ್ಥೆ ಕಡೆಯಿಂದ ನಿಮಗೆ ಒಂದು ಕಲಾ ಪ್ರಕಾರಗಳು ಮಾಡಿದರೆ ನಾವು ನಮ್ಮ ಸಂಸ್ಥೆ ಕಡೆಯಿಂದ ನಿಮಗೆ ಗೌರವ ಧನವನ್ನು ನೀಡ್ತೇವೆ ಎಂದು ಹೇಳಿದರು ಅಂತ ಸಂಸ್ಥೆಗಳು ನಮಗೆ ಒಂದು ಎರಡು ಸಲ ನಮಗಿಲ್ಲಿ ಮಾಡಿಸಿದ್ರು ಅದನ್ನು ನಾವು ಇಲ್ಲಿ ಮಾಡಿದ್ದೇವೆ ಮತ್ತು ಬೇರೆ ಸಂಸ್ಥೆಗಳು ಇದುವರೆಗು ನಮ್ಮ ಈ ಮರಿಯಮ್ನಳ್ಳಿ ಇದರಲ್ಲಿ ಯಾವು ಬಂದಿಲ್ಲ ನಮಗೆ ಸಂಸ್ಥೆ ಕಡೆಯಿಂದ ಯಾವ ಇಂಥ ಕಲಾ ಪ್ರಕಾರಗಳನ್ನು ಮಾಡಿಸಿಲ್ಲ ಕಲಾ ಪ್ರಕಾರ ಎಲ್ಲರಿಗು ಇಷ್ಟ ಕಲೆಗಳನ್ನು ಕಲಿತರೆ ತರಬೇತಿಗಳನ್ನು ನೀಡಿದರೆ ಎಲ್ಲ ಮಕ್ಕಳಿಗೂ ವಯಸ್ಕರರಿವರಿಗು ಎಲ್ಲ ಉತ್ತಮವಾಗಿ ಉತ್ತಮವಾಗಿ ನೀಡಿ ಬರುತ್ತವೆ ಎಂದು ನನ್ನ ಒಂದು ಅಭಿಪ್ರಾಯ ಕಾಲೇಜುಗಳಲ್ಲೀ ಇಂಥ ಕಲಾ ಪ್ರಕಾರಗಳು ಮಾಡೋ ಕಲೆ ಆಗಿರ್ಬೋದು ಕಲಾ ಆಗಿರ್ಬೋದು ಇಂಥ ತರಬೇತಿಗಳು ಕಾಲೇಜಲ್ಲಿ ನಡೀತ್ತವೆ ಅಂಥ ಕಾಲೇಜಲ್ಲೆ ಇದು ನಾವೇನು ಭಾಗವಯಿಸಿಲ್ಲ ಸಾರ್ವಜನಿಕರಿಗಿರುವುದು ಖಾಸಗಿ ಅವರು ಮಾತ್ರ ನಮ್ಮನ್ನು ಕಲಾ ಖಾಸಗಿಯಲ್ಲೇ ಈಗ ಒಂದು ಕಲೆಗಳಂದ್ರೆ ಜಾಸ್ತಿ ಖಾಸಗಿಯವ್ರು ಜನಪ್ರಿಯವಾಗಿ ನಡೆಸುತ್ತಿದ್ದಾರೆ ಖಾಸ್ಗಿ ಅವರು ಜಾಸ್ತಿ ನಡೆಸ್ತಾಯಿದ್ದಾರೆ ಸರ್ಕದ ಸರ್ಕಾರದವ್ರು ಏನು ಕಲೆ ಕಲಾಗಳ ಬಗ್ಗೆ ಕಡಿಮೆ ಆದರೆ ಖಾಸಗಿ ಅವರೆ ಸಪ್ರೇಟ್ ಪ್ರವೇಟ್ ಇದ್ದೋರೇ ಜಾಸ್ತಿ ಕಲೆಗಳನ್ನು ಮಾಡ್ತಾರೆ ಕಲಾ ಪ್ರಕಾರಗಳನ್ನು ಮಾಡ್ತಾರೆ ಇಂಥವನ್ನು ನಾವು ಸಾಕಷ್ಟು ನೋಡಿದ್ದೇವೆ ಕೇಳಿದ್ದೇವೆ ನಾವು ಕೂಡ ಅದರಲ್ಲಿ ಭಾಗವಹಿಸಿ ಮಾಡಿದ್ದೇವೆ ಕಲಾ ಪ್ರಕಾರಗಳಂದರೆ ಬಯಲಾಟ ಇರಬಹುದು ದೊಡ್ಡಾಟ ಇರಬಹುದು ರಂಗಗೀತೆಗಳು ಇರಬಹುದು ಜಾನಪದ ಇರಬಹುದು ಇನ್ನುಳಿದ ಬೇರೆ ಬೇರೆ ಬೇರೆ ಕಲಾ ಪ್ರಕಾರಗಳು ಮಾಡಬಹುದು ಏಕಾಭಿನಯ ಪಾತ್ರ ಮಾಡಬಹುದು ಇಂತಿಂಥವ್ ಕಾರ್ಯಕ್ರಮಗಳನ್ನು ಸರ್ಕಾರ ಇನ್ನು ಹೆಚ್ಚಿನ ಮಟ್ಟಕೆ ಎಲ್ಲ ಕಲೆಗಳ ಬಗ್ಗೆ ಗೌರವಿಸಿ ಗುರುತಿಸಿ ಅವ್ನ್ ಮಾಡಿದ್ರೆ ಸರ್ಕಾರ ತುಂಬ ನಮಿಗೆ ಉಪಾಯವ ಉಪಕಾರವಾಗುತ್ತದೆ ಕಲಾ ಪ್ರಕಾರಗಳನ್ನು ತಿಳಿದುಕೊಂಡು ಮಕ್ಕಳಿಗೆ ಕಲಿಸಿ ನಾವು ಕಲಿತ್ಕೊಂಡು ಬೇರೆ ಅವರಿಗೆ ನಾಲ್ಕು ಜನ ಕಲಿತ್ರೆ ಅವರು ಇನ್ನೊಂದ್ ಎಂಟು ಜನಕ್ಕೆ ಕಲಿಸ್ತಾರೆ ಎಂಟು ಜನ ಕಲಿತ್ರೆ ಇನ್ನೊಂದು ಅವ್ರೊಂದು ಇಪ್ಪತ್ತು ಜನಕ್ಕೆ ಕಲಿಸ್ತಾರ ಇಂಥ ಕಲಾ ಪ್ರಕಾರಗಳು ನಮ್ಮ ಪ್ರದೇಶದಲ್ಲಿ ಉಳಿಬೇಕು ಬೆಳೀಬೇಕು ಹೆಚ್ಚಿನ್ ಮಟ್ಟಕ್ಕೆ ಹೋಗ್ಬೇಕು ನಮ್ಮ ಪ್ರದೇಶದಲ್ಲಿ ಗುರುತಿಸಬೇಕು ಇಂತಿಂಥ ಕಲಾ ಪ್ರಕಾರಗಳು ಇದ್ಯಾವ ಒತ್ಕ್ಯಾಂಬಿಡ್ತಾವೇಯ್ ಇದೇನು ಒತ್ಕ್ಯಾಂಬಿಡ್ತಾವ್ ಅಯ್ಯ ನಡೆ ಓಡರ್ತಿತ್ತು ಇದೇನು ಒತ್ಕ್ಯಾಂಬಿಡ್ತಾವ ನೊಡ್ರಿಲ್ಲಿ